ಕನೆಕ್ಟ್ ಮಾಡಮ್ಮ ಹಲೋ ಹ್ಞೂ ನಾವೇ ಹೇಳಿ ಮ್ಯಾಮ್ ಕೂದಲು ಸ್ಟ್ರೈಟ್ ಮಾಡಕ್ಕೆ ಶಾಂಪ್ ಅಂತೇನೂ ಇರೋಲ್ಲ ನೀವು ಸಲೂನ್ಗೇ ಬಂದು ಮಾಡಿಸ್ಬೇಕು ಬಟ್ ಅದು ಮಾಡ್ಸಿದ್ಮೇಲೆ ನೀವು ಅದೇ ಥರ ಕಂಟಿನ್ಯೂ ಆಗೋಕ್ಕೆ ಶಾಂಪ್ ಯೂಸ್ ಮಾಡೋದು ಅಂದರೆ ವರ್ಷಪೂರ್ತಿ ಬೇಕು ಅಂದರೆ ಅದು ವರ್ಷಪೂರ್ತಿ ಸ್ಟ್ರೇಟ್ನಿಂಗ್ ಮಾಡಿಸೋದೇ ಇರುತ್ತೆ ಅದಕ್ಕೆ ಒಂದೆಷ್ಟು ಒಂದು ಐದು ಸಾವಿರ ಇಲ್ಲ ಹತ್ತು ಸಾವಿರ ಆಗ್ಬೋದೇನೋ ಫುಲ್ಲು ಸ್ಟ್ರೇಟ್ನಿಂಗ್ ಮಾಡ್ಸಕ್ಕೆ ಶಾಂಪ್ ಥರ ಯಾವುದೂ ಇರೋಲ್ಲ ನಾವು ಅದನ್ನೇ ಮೈಂಟೇನ್ ಮಾಡಬೇಕು ಅಂದರೆ ಶಾಂಪ್ ಯೂಸ್ ಮಾಡಬೇಕು ಅಷ್ಟೇ ಇಲ್ಲ ಏರ್ಫಾಲ್ ಆಗುತ್ತೆ ಹಂಗೇನಿಲ್ಲ ಆಗೋಲ್ಲ ಅಂತನೇ ಹೇಳಕಾಗಲ್ಲ ಆಗುತ್ತೆ ಹ್ಞೂ ಹ್ಞೂ ಶಾಂಪ್ ಅಂದರೆ ನೀವು ಏರ್ ಸ್ಟ್ರೈಟ್ ಮಾಡ್ಸಿದ ಮೇಲೆ ನೀವು ಅದಕ್ಕೆ ಪರ್ಟಿಕ್ಯುಲರ್ ಶಾಂಪ್ ಇರುತ್ತೆ ಮತ್ತು ಅದು ಅದೇ ಶಾಂಪ್ ಇರುತ್ತೆ ಅದು ನೀವು ಅದೇ ಶಾಂಪನ್ನ ಯೂಸ್ ಮಾಡಬೇಕು ಅದು ಬಿಟ್ಟರೆ ಬೇರೆ ಇನ್ನೇನೂ ಇರೋಲ್ಲ ನಿಮ್ಗೇನು ಆಗಬೇಕಿತ್ತು ಹೇಳಿ ಅದೇ ಸ್ಟ್ರೈಟ್ ಮಾಡ್ಸಬೇಕು ಅಂದರೆ ನೀವು ಸ್ಟ್ರೈಟ್ ಮಾಡಿಸ್ಲೇಬೇಕು ಶಾಂಪ್ ಅಂತ ಯಾವುದೂ ಇರೋಲ್ಲ ಸ್ಟ್ರೇಟ್ನರ್ರಲ್ಲೇ ಸ್ಟ್ರೈಟ್ ಮಾಡಿಸ್ಬೇಕು ಹ್ಞೂ ಊಂ ಹ್ಞೂ ಇಲ್ಲ ಇಲ್ಲ ಹಂಗೇನಿಲ್ಲ ಅದು ಎಷ್ಟು ಇರುತ್ತೆ ಅಷ್ಟೇ ಇರುತ್ತೆ ಹ್ಞೂ ಸರಿ